ಹೆಣ್ಣುಮಕ್ಕಳು ಮ ಮನೆಯಿಂದ ಮೊದಲು ಹೊರಗೆ ಬರುತ್ತಿರಲಿಲ್ಲ ಇವಾಗ ಅವರಿಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಮತ್ತು ಅವರು ಹೊರಗಡೆ ಬಂದು ಒಳ್ಳೆಯ ಗುಂಪುಗಳನ್ನು ಕಟ್ಟಿಕೊಂಡಿದ್ದಾರೆ ಇದರಿಂದ ಸಂಘ ಸಂಸ್ಥೆಗಳನ್ನು ಬೆಳೆಸುತ್ತಿದ್ದಾರೆ ಮತ್ತು ಕಾರ್ಯಕ್ರಮ ಯ ಏನಾದ್ರು ಇದ್ದರೆ ಸಾಲಗಳನ್ನು ಕೊಡುತ್ತಾರೆ ಮದುವೆ ಪಂಕ್ಷನ್ಗಳು ಏನು ಏನಾರೂ ಇದ್ದರೂ ದುಡ್ಡನ್ನು ಕೊಡುತ್ತಾರೆ ಮತ್ತು ಅಲ್ಲಿ ಸಂಘದ ವ್ಯವಸ್ಥೆಯ ಬಗ್ಗೆ ಹೂಡಿಕೆಯನ್ನು ಹೇಳುತ್ತಾರೆ ಎಲ್ಲರಿಗೂ ಒಳ್ಳೆಯ ವಿಚಾರವನ್ನು ತಿಳಿಸುತ್ತಾರೆ ಮಹಿಳೆಯರಿಂದ ಪಸ್ಟು ಅವಕಾಶ ಅವರಿಗೆ ಇರಲಿಲ್ಲ ಇವಾಗ ಅವರಿಗೆ ಆ ಅವಕಾಶ ಸಿಕ್ಕಿದೆ ಮತ್ತು ಅದನ್ನು ಅವರು ಉಪಯೋಗಿಸಿಕೊಂಡು ಒಳ್ಳೆಯ ರೀತಿ ಎಲ್ಲರಿಗೂ ಸಹಾಯವನ್ನು ಮಾಡಿಕೊಡುತ್ತಿದ್ದಾರೆ ಅವರು ಗುಂಪುಗಳನ್ನು ಕಟ್ಟಿಕೊಂಡು ಎಲ್ಲೆಂದರಲ್ಲಿ ಒಳ್ಳೊಳ್ಳೆಯ ಸಂದೇಶಗಳನ್ನು ನೀಡುತ್ತಾ ಯಾರಿಗಾದರೂ ಸಾಲ ಬೇಕಾದಲ್ಲಿ ಸಾಲಗಳನ್ನು ಕೊಡುತ್ತಾರೆ ಮತ್ತು ಅವರು ಅಲ್ಲಿ ಪಂಕ್ಷನ್ಗಳಿಗೆ ಮದುವೆಗೆ ದುಡ್ಡನ್ನು ಸಾಲ ಸಾಲವಾಗಿ ಕೊಡುತ್ತಾರೆ